ಹೇಳಿ ಏನು ಫುಡ್ ಬೇಕಿತ್ತಾ ಏನೆಲ್ಲ ಬೇಕಿತ್ತು ನಿಮಗೆ ಯಾವುದು ಐಟ್ ಆರ್ಡ್ರು ಯಾವುದೆಲ್ಲ ಐಟ ಏನೇನು ಐಟಮ್ ನಮ್ಮಲ್ಲಿ ಈಗ ಬಿರ್ಯಾನಿ ಬಿಸಿ ಬಿಸಿ ಇದೆ ಮಟನ್ ಬಿರ್ಯಾನಿ ಇದೆ ಚಿಕನ್ ಬಿರ್ಯಾನಿ ಇದೆ ಮತ್ತು ಫಿಶ್ ಬಿರ್ಯಾನಿ ಅಂತ ಸ್ಪೆಷಲಿದೆ ನೀವು ಅದೇ ಮೆನು ಕಾರ್ಡ್ ಬೇಕಾರೆ ನೀವು ವಾಟ್ಸಾಪಿಗೆ ಕಳಿಸ್ತಿನಿ ನಾನು ಮೆನು ಕಾರ್ಡ ಇದೆಯಾ ನಿಮ್ಮ ವಾಟ್ಸಾಪ್ ಇದೇ ನಂಬರಾ ವಾಟ್ಸಾಪ ಹಾಗಾರ್ ಮೆನು ಕಾರ್ಡ್ ಕಳಿಸ್ತೇನೆ ಬೇಕಾದರೆ ನೀವೇನಾದ್ರೂ ಡೆಲಿವೆರಿ ಬೇಕಾದರೆ ಹೇಳಿ ಇಲ್ಲಾದರೆ ಬಂದು ನೀವು ತಗೊಬೌದು ಹ್ಞೂ ಹ್ಞೂ ಚಿಕನ್ ಬಿರ್ಯಾನಿಯಲ್ಲಿ ನಾವು ದಮ್ ಬಿರ್ಯಾನಿ ಅಂತೇಳ್ ತುಂಬ ಸ್ಪೆಷಲಾಗಿದೆ ದಮ್ ಬಿರ್ಯಾನಿ ಒಳ್ಳೆ ಹೈದರಾಬಾದ್ ಸ್ಟೈಲಲ್ಲಿ ಮಾಡ್ತೇವೆ ನಾವು ಹೈದರಾಬಾದ್ ದಮ್ ಬಿರ್ಯಾನಿ ಅದೇ ಆಗ್ಬೌದಾ ಈಗ ಎಲ್ಲಿ ಎಡ್ರೆಸ್ಸ್ ಅಂದರೆ ಎಲ್ಲಿಗೆ ಎಲ್ಲಿಗೆ ಕಳ್ಸ್ಬೇಕು ಅದು ಹಾಂ ವಾಟ್ಸ್ಆ್ಯಪ್ ಮಾಡಿ ಮತ್ತು ಒಂದು ಒಂದು ಹಾಫ್ ಎನ್ ಅವರ್ ಒಂದು ಅರ್ಧ ಗಂಟೆ ಬೇಕು ಆಯಿತಾ ಅಲ್ಲಿಗೆ ಡೆಲಿವರಿ ಬಾಯ್ ಬರ್ ಹಾಂ ಮತ್ತು ಮತ್ತು ಬೇರೆ ತಂದೂರಿ ಇದರಲ್ಲಿ ನಿಮಗೆ ಇದು ತಂದೂರಿಯಲ್ಲಿ ನಿಮಗೆ ಹಾಫ್ ಬೇಕ ಫುಲ್ ಬೇಕಾ ಬೇಕಾ ಯಾವ್ದು ಅಂದರೆ ಯಾವ್ದು ಯಾವ ಥರ ಪ್ಲೇಟಲ್ಲಿ ಅದು ಹೆಚ್ಚಿಕ್ ಚಿಕ್ಕ ಪೀಸ್ ಪೀಸ್ ಬೇಕಾ ಮಿಡಿಯಮ್ ಪೀಸ್ ಬೇಕಾ ಅಂದರೆ ನಾವು ಗ್ರಿಲ್ ಮಾಡ್ತೇವಲ್ಲ ಅದ್ರಲ್ಲಿ ಕಟ್ ಮಾಡಿ ಕೊಡಬೇಕಾ ಇಲ್ಲಂದರೆ ಇಡೀ ಇದೇ ಮಾಡಬೇಕಾ ಹೇಗೆ ಅದೇ ಚಿಕನ್ ಚಿಕನ್ ಟಿಕ್ಕ ಕೊಡುವನ ಇಲ್ಲಾದರೆ ಟಿಕ ಟಿಕ್ಕಾದು ತಂದೂರಿ ಒಳ್ಳೇದ್ ಉಂಟು ಟಿಕ್ಕಾ ಇದು ಇದು ರೆಡಿ ಇದೆ ಅದನ್ನ ಈಗೊಂದು ಅದ್ರ ಜೊತೆ ಎಷ್ಟು ಪ್ಲೇಟ್ ಬೇಕು ಒಂದು ಎಂಟು ಪೀಸ್ ಬರುತ್ತೆ ಆಯಿತಾ ಎಂಟು ಪೀಸ್ ಬರುತ್ತೆ ಅದ್ರಲ್ಲಿ ನೀವು ಆದಷ್ಟು ಬೇಗ ನಾನು ಹಾಫ್ ಎನ್ ಅವರ್ಲ್ ಕಳಿಸ್ತೇನೆ ಪೇಮೆಂಟ ನೀವು ಓ ಇದರಲ್ಲಿ ಮಾಡಿ ಗೂಗಲ್ ಪೇಯಲ್ಲಿ ಮಾಡಿ ಅವ್ರಿಗೆ ಡೆಲಿವೆರಿ ಬಂದ ಮೇಲೆ ಈವ್ನಿಂಗ ರೋಟಿ ಇದೆ ನಾನ್ ಇದೆ ಮತ್ತು ನಾರ್ತ್ ಇಂಡಿಯನ್ ಐಟಮ್ಸ್ ಇದೆ ಡಿಸ್ ಇದರಲ್ಲಿ ಇದರಲ್ಲಿ ಮೆ ಗ್ರೇವಿ ಐಟಮಲ್ಲಿ ನಾರ್ತ್ ಇಂಡಿಯನ್ನನ್ನ ಜಾಸ್ತಿ ಇವ್ನಿಂಗಲ್ಲಿ ಇಟ್ಟಿರ್ತೇವೆ ರೋಟಿ ನಾನ್ ಪರೋಟ ಇದೆಲ್ಲ ಅಂತ ಬಟ್ ಬಟರ್ ನಾನ್ ಚಿಕನ್ ಇದು ರುಮಾಲಿ ರೊಟ್ಟಿ ಮತ್ತು ಅದಕ್ಕೆ ಈ ಥರ ಗ್ರೇವಿನೂ ನಮಗೆ ನಿಮಗೆ ಬೇಕಾದರೆ ನಾನು ಕಳಿಸ್ತೇನೆ ನಿಮ್ಮೆಂದು ಮೆನು ಮೆನು ಒಂದು ಸ್ವಲ್ಪ ಅಂದರೆ ಈಗ ಕಳಿಸ್ತೇನೆ ವಾಟ್ಸಾಪ್ ನಂಬರ್ ಕಳಿಸಿ ಹಾಯ್ ಅಂತ ಮೆಸೇಜ್ ಮಾಡಿ ನನಗೆ ಮೆನು ಕಾರ್ಡ್ ಕಳಿಸ್ತೀನಿ ಸೆಲೆಕ್ಟ್ ಮಾಡಿರಿ ನೀವು ನನಗೆ ಕಾಲ್ ಮಾಡಿದರೆ ನಾವಲ್ಲಿಗೆ ಇದು ಮಾಡ್ತೇವೆ ಹಾಂ ಓಕೆ